ನನಗೆ ಪ್ರವಾಸಕ್ಕೆ ಹೋಗೋದು ಅಂತಂದರೆ ತುಂಬ ಸಂತೋಷ ಆಗುತ್ತೆ ನನಗೆ ಪ್ರವಾಸ ಅಂದರೆ ತುಂಬ ಇಷ್ಟ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಸುತ್ತಾಡಬೇಕು ಅನ್ನೋದು ನನ್ನ ಆಸೆ ದೇವಸ್ಥಾನ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಎಲ್ಲ ಕಡೆಗೂ ನೋಡಬೇಕು ಹೋಗ್ಬೇಕು ಅಂತ ಅನ್ನೋದು ತುಂಬ ಆಸೆ ನನಗೆ ಇಂಥ ವೆಹಿಕಲಲ್ಲೇ ಹೋಗಬೇಕು ಅಂತ ಆಸೆ ಏನಿಲ್ಲ ಕಾರ್ ಆಗಿರ್ಬೋದು ಬಸ್ ಆಗಿರ್ಬೋದು ಟ್ರೈನ್ ಆಗಿರ್ಬೋದು ಎಲ್ಲದ್ರಲ್ಲೂ ಫ್ಲೈಟ್ ಆಗಿರ್ಬೋದು ಎಲ್ಲದರಲ್ಲೂ ಸುತ್ತಾಡಕ್ಕೆ ತುಂಬಾ ಆಸೆ ಆಗುತ್ತೆ ನಂಗೆ ಯಾವಾಗ ಯಾವಾಗ ಸಮಯ ಇರುತ್ತೋ ಅವಾಗೆಲ್ಲ ನಾನು ಟ್ರಾವೆಲ್ ಮಾಡಕ್ಕೆ ತುಂಬ ಇಷ್ಟಪಡ್ತೀನಿ ನಾನು ಎಲ್ಲೇ ಹೋದರೂ ಅಲ್ಲಿರೋ ಟ್ರೆಡಿಷನ್ ಎಲ್ಲ ನೋಡ್ತೀನಿ ಅದನ್ನೆಲ್ಲ ನಾನು ಒಳ್ಳೆಯದನ್ನೆಲ್ಲ ನಾನು ಅಡ್ವಯ್ಸ್ ಕೊಡೋಕ್ಕೆ ತುಂಬ ಇಷ್ಟಪಡ್ತೀನಿ ಅಲ್ಲಿರೋ ಫುಡ್ ಸ್ಟೈಲ್ ಎಲ್ಲಾದನ್ನೂ ನಾನು ಟೇಸ್ಟ್ ಮಾಡ್ತೀನಿ ಎಲ್ಲೆಲ್ಲಿ ಏನೇನು ಯಾವ್ಯಾವ ಥರ ಫುಡ್ ಸಿಗುತ್ತೆ ಅದೆಲ್ಲ ಥರ ಫುಡ್ಡನ್ನೂ ನಾನು ಟೇಸ್ಟ್ ಮಾಡ್ತೀನಿ ನನಗೆ ಫಾಲ್ಸ್ ಅಂದರೆ ತುಂಬ ಇಷ್ಟ ಮಳೆಗಾಲದಲ್ಲಂತೂ ನಾನು ಫಾಲ್ಸ್ ನೋಡಕ್ಕೆ ಅಂತಲೇ ಎಲ್ಲ ಕಡೆಗೂ ತಿರುಗಾಡ್ತಾ ಇರ್ತೀನಿ ನನಗೆ ಫಾಲ್ಸಲ್ಲಿ ಆಟಾಡಕ್ಕೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ನನಗೆ ಸಿ ಹತ್ತಿರ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬ ಇಷ್ಟ ಸನ್ಸೆಟ್ಟು ನೋಡೋದಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಸನ್ರೈಸ್ ನೋಡೋಕ್ಕೂ ತುಂಬ ಇಷ್ಟ ಆಗುತ್ತೆ ನನಗೆ ಅಲ್ಲಿ ಇರೋ ಎಲ್ಲಿ ಯಾವುದೇ ಪ್ಲೇಸಿಗೆ ಹೋದ್ರೂ ಯ ಜನ ಏನೇನು ಡ್ರಸ್ ಸ್ಟೈಲ್ ಯೂಸ್ ಮಾಡ್ತಾರೆ ಅದನ್ನು ಎಲ್ಲಾದನ್ನೂ ನಾನು ಟ್ರೈ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಯಾವುದೇ ಫೇಮಸ್ ಪ್ಲೇಸ್ ಇದ್ರೂ ನಾನು ಬಿಡೋದೇ ಇಲ್ಲ ಎಲ್ಲ ಕಡೆಗೂ ನಾನು ಚೆನ್ನಾಗಿ ಟ್ರಾವೆಲ್ ಮಾಡ್ತೀನಿ ಓ ನನಗೆ ಇಂಥ ವೆದರೇ ಸೆಟ್ ಆಗುತ್ತೆ ಅಂಥ ವೆದರೇ ಸೆಟ್ ಆಗುತ್ತೆ ಏನೂ ಇಲ್ಲ ಯಾವ ವೆದರ್ ಇದ್ರೂ ಅಡ್ಡಿಯಿಲ್ಲ ನಾನ್ ಚೆನ್ನಾಗಿ ಟ್ರಾವೆಲ್ ಮಾಡ್ತೀನಿ ನನಗೆ ಪ್ರವಾಸಕ್ಕೆ ಹೋಗೋದು ಅಂದರೆ ತುಂಬ ಖುಷಿ ಆಗುತ್ತೆ